ನಮಸ್ಕಾರ ಹೇಳಿ ರೀ ಹಾಂ ಹೇಳಿರಿ ಮೇಡಮ್

ಎಷ್ಟು ದಿನ ರೀ ಅಯ್ಯೋ ಹಂಗೆಂಗೆ ಆಗ್ತದ್ ರೀ ಈಗ ಎಕ್ಸಾಮ್ ಅವ ನೆಕ್ಸ್ಟ್ ವೀಕ್ನೊಳಗೆ ಈಗ ಐದು ದಿನ ಛುಟ್ಟಿ ಅಂದ್ರೆ ಹೆಂಗೆ ಓದ್ತವೆ ರೀ ಹುಡುಗರು ಹಂಗೆ ಹೆಂಗೆ ಆಗ್ತದ್ ರೀ ಮನೆಯಾಗೆ ಪ್ರಿಪೇರ್ ಮಾಡಿದ್ರ್ ಸ್ಕೂಲಿಗೆ ಎದಕ್ಕೆ ಕಳಿಸ್ತಿದ್ದೀರಿ ಹ್ಞೂನ್ ರೀ ಮೊದಲೇ ಆ ಹುಡುಗ ಓದಲ್ಲ ರೀ ಮತ್ತೆ ನೀವು ಫೈವ್ ಡೇಸ್ ಛುಟ್ಟಿ ತೊಗೊಂಡ್ರೆ ಹೆಂಗೆ ರೀ ಹುಷಾರು ಆನಾರಿ ಬಟ್ ಈಗ ಎಕ್ಸಾಮ್ ಇನ್ನು ಒಂದು ವಾರ ಉಳ್ದಿವೆ ಅದ್ರೊಳಗೆ ಐದು ದಿನ ಛುಟ್ಟಿ ತಗೊಂಡು ಎರಡು ದಿನದ ಒಳಗೆ ಹೆಂಗೆ ಕವರ್ ಮಾಡ್ತಾನೆ ರೀ ಅವ ಎಕ್ಸಾಮ್ಗಿಂತ ಮೊದ್ಲು ಏನು ಇಂಪೋರ್ಟೆಂಟ್ ಇರ್ತದೆ ಅಂತ ಹೇಳ್ಕೊಡ್ತಿವಿ ರೀ ಅವ್ನಿಗೆ ನಾವು ಎಲ್ಲರಿಗೂ ಹೇಳ್ಕೊಡ್ತಿವಿ ರೀ ಎಕ್ಸಾಮ್ಗಿಂತ ಮೊದ್ಲು ಏನು ಇಂಪೋರ್ಟೆಂಟ್ಸ್ ಇರ್ತದೆ ಹೆಂಗೆ ಬರ್ತ್ ಬರಿಬೇಕು ಎಕ್ಸಾಮು ಹೇಗೆಲ್ಲ ಯಾವ ಮಾರ್ಕ್ಸಿಗೆ ಯಾವ ಕ್ವೆಶನ್ ಬರ್ತದೆ ಎಷ್ಟು ಮಾರ್ಕ್ಸಿಗೆ ಬರಿಬೇಕು ಎಲ್ಲ ಹೇಳ್ಕೊಡ್ತಿವಿ ರೀ ನೀವು ಇವಾಗ್ಲೇ ಛುಟ್ಟಿ ಕೊಟ್ರೆ ಹೆಂಗೆ ಬರಿತಾನೆ ರೀ ಅವ ಹ್ಞೂನ್ ರೀ ಮ್ಯಾರೇಜ್ ಅದಾ ಸ್ವಲ್ಪ ಅವ್ರ ಬಗ್ಗೆ ಅವ್ರ ಲೈಫಿನ ಬಗ್ಗೆಯೂ ಯೋಚನೆ ಮಾಡಬೇಕಲ್ರೀ

ಹ್ಞೂ ರೀ ಒಬ್ಬನೇ ಇರ್ತಾನೆ ರೀ ಬಟ್ ನೀವು ಪೇರೆಂಟ್ಸ್ ಆಗಿ ನೀವು ಯೋಚನೆ ಮಾಡ್ಬೇಕು ರೀ ಫೈವ್ ಡೇಸ್ ಛುಟ್ಟಿ ತೊಗೊಂಡ್ರೆ ಎಷ್ಟು ಅವರದು ಹೋಮ್ವರ್ಕ್ ಹಿಂದೆ ಉಳಿತದೆ ಎಷ್ಟು ಕಷ್ಟಪಡ್ತಾರೆ ಆಮೇಲೆ ಅಂತ ಹೇಳಿ ಚೆನ್ನಾಗೇನೋ ಅದಾನೆ ರೀ ಬಟ್ ನೀವು ಯೋಚನೆ ಮಾಡ್ಬೇಕು ರೀ ಒಂದು ಇವಾಗಿನ ಜನ್ರೇಶನ್ ಒಳಗೆ ಓದಿದ್ರೆ ಎಲ್ಲ ಅದ ಅಂತ ಹೇಳ್ತಾರೆ ರೀ ರಿಕ್ವೆಸ್ಟ್ ಏನು ಮಾಡ್ತೀರಿ ನಮ್ಮ ಕೈಯಾಗೆ ಛುಟ್ಟಿ ಕೊಡೋದು ಬಟ್ ನೀವೇ ಮತ್ತೆ ಆಮೇಲೆ ಅವ್ರದು ರಿಸಲ್ಟ್ ಬಂದಿಲ್ಲ ಕಮ್ಮಿ ಬಂತು ಸೊ ದಡ್ಡ ಆಗ್ಯಾನೆ ಅಂತ ಹೇಳಿ ಮತ್ತೆ ನೀವೇ ಬರ್ತೀರಿ ನಮ್ಮ ತನಕ ನೀವು ಏನು ಆಯ್ತು ರೀ ನಾವು ಏನು ಕೊಡ್ತೀವಿ ರೀ ಛುಟ್ಟಿ ಕೊಡೋಲ್ಲ ಅಂತಿಲ್ಲ ಬಟ್ ನೀವು ಮತ್ತೆ ಆಮೇಲಿಂದ ಅವ ಎಕ್ಸಾಮನ್ನ ಛಲೋ ಬರೆದಿಲ್ಲ ರಿಸಲ್ಟ್ ಕಮ್ಮಿ ಬಂದದ ನೀವು ಏನು ಮಾಡಿರೆ ಅಂತ ಮತ್ತೆ ಲೆಚ್ಚರ್ ಕಡೆಗ್ ಬರ್ಬಾರ್ದು ರೀ ಅದಕ್ಕೆ ಹೇಳ ಹತ್ತೀನ್ ರೀ ನಾನು ಹಾಂ ಎಷ್ಟು ಯಾವತ್ತಿನ ಯಾವತ್ತಿನ ಮೇಲೆ ಯಾವತ್ತಿನ ತನಕ ಬೇಕು ರೀ ಹೌದಾ ರೀ ನಾಲ್ಕು ದಿನ ರೀ ಹಾಂ ಆಯ್ತು ತಗೊಳಿ